ನಾನು ಚಿಕ್ಕವಳಿದ್ದಾಗ ಹಾಡಿನಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದೆ ಅಂದರೆ ಶಾಲೆಯಲ್ಲಿ ಲಘು ಸಂಗೀತ ಜಾನಪದ ಹಾಡುಗಳು ಭಾವಗೀತೆ ಹಾಡುಗಳು ಈ ಥರ ಬಗೆ ಬಗೆ ಹಾಡುಗಳನ್ನು ಹಾಡ್ತಾ ಇದ್ದೆ ಎಲ್ಲರ ಮುಂದೆ ಪ್ರದರ್ಶನ ಕೂಡ ಕೊಡ್ತಾ ಇದ್ದೆ ಈಗಲೂ ಕೂಡ ನಾನು ಕಾರ್ಯಕ್ರಮದಲ್ಲಿ ಹಾಡು ಹಾಡ್ತಾ ಇರ್ತೀನಿ ಮತ್ತು ಮನೆಯಲ್ಲಿ ಪೂಜೆ ಇದ್ದರೆ ಯಾರಾದರೂ ಹಾಡು ಹಾಡೋಕ್ಕೆ ಕರೆದರೆ ಹೋಗಿ ಕೂಡ ನಾನು ಅಲ್ಲಿ ಹಾಡು ಹಾಡ್ತೀನಿ ದೇವರ ಹಾಡು ಹೆಚ್ಚಾಗಿ ದೇವರ ಹಾಡು ಕೂಡ ಹಾಡ್ತಾ ಇರ್ತೀನಿ ಈಗ ನಾನು ಝೀ ಕನ್ನಡದಲ್ಲಿ ಸರಿಗಮಪ ಕಾರ್ಯಕ್ರಮ ಬರುತ್ತಲ್ವಾ ಅದರಲ್ಲಿ ಒಂದು ಸರಿ ಹೋಗಿ ಹಾಡು ಹಾಡಬೇಕು ಅನ್ನೋದು ಒಂದು ನನ್ನ ಆಸೆ ಇದೆ ಅದಕ್ಕಾಗಿ ನಾನು ಈಗಲೂ ಕೂಡ ಶ್ರಮ ಪಡ್ತಾ ಇದ್ದೀನಿ ನೋಡೋಣ ಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕರೆ ಖಂಡಿತ ಒಂದು ದಿನ ಒಳ್ಳೆಯ ಗಾಯಕಿ ಆಗ್ತೀನಿ ಅನ್ನೋ ಅಭಿಪ್ರಾಯ ನನ್ನದು ಹಾಡು ಹಾಡಿದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಹಾಡಿನಿಂದ ನನ್ನ ಕಷ್ಟಗಳನ್ನು ಕೂಡ ನಾನು ದೂರ ಮಾಡ್ಕೋಬಹುದು ಜೊತೆಗೆ ದೇವರ ಹಾಡು ಅಂತೂ ದೇವರ ಹಾಡು ಹಾಡ್ತಾ ನಾನು ಪೂಜೆ ಮಾಡಿದರೆ ನನಗೆ ಏನೋ ಒಂಥರ ನೆಮ್ಮದಿ ಕೂಡ ಸಿಗತ್ತೆ ಅವಕಾಶ ಸಿಗದೇ ಇದ್ದರೂ ಕೂಡ ಪರವಾಗಿಲ್ಲ ಮನೆಯಲ್ಲಿ ಏನು ಹಾಡು ಹಾಡ್ತೀನಲ್ಲ ಅಷ್ಟಾದರೆ ಸಾಕು ಮನಸ್ಸಿಗೆ ನೆಮ್ಮದಿ ಸಿಕ್ಕರೆ ಸಾಕು ಹಾಡಿನ ಮೂಲಕ ಅದೇ ನನ್ನ ಗುರಿ